ನಾವು ಶರ್ಟ್ಗಳನ್ನ ಎಲ್ಲ ಕಡೆಗೂ ನಾವು ಧರಿಸ್ಕೊಂಡು ಹೋಗ್ಬೋದು ಮತ್ತೆ ಶರ್ಟ್ನ ನಾವು ಇವಾಗ ನಾವು ಯುವಕರು ಮತ್ತೆ ಸ್ಕೂಲ್ಗೆ ಹೋಗೊ ಹುಡುಗರು ಕಾಲೇಜ್ಗೆ ಹೋಗೊ ಹುಡ್ಗರು ಮತ್ತೆ ಅಂಕಲ್ಗಳು ಆಫೀಸ್ಗಳಿಗೆ ತಾತಂದಿರು ಇಂಥವರೆಲ್ಲ ಶರ್ಟ್ಗಳನ್ನ ಧರಿಸ್ಬಹುದು ಮತ್ತೆ ಇದ್ರದ್ದು ಮೈನ್ ಯೂಸ್ ಇನ್ನೊಂದು ಏನೆಂದ್ರೆ ನಾವು ಶರ್ಟ್ನ ಚಳಿಗಾಲದಲ್ಲೂ ನಾವು ನಾವು ಧರಿಸ್ಬೋದು ಮಳೆಗಾಲದಲ್ಲೂ ನಾವು ಧರಿಸ್ಬೋದು ಬಿಸಿಲ್ಗಾಲ್ದಲ್ಲೂ ಧರಿಸ್ಬೋದು ಚಳಿಗಾಲ್ದಲ್ಲಿ ನಾವು ಚಳಿಯಿಂದ ತಡೆಯೋಕೆ ನಾವು ಶರ್ಟ್ನ ವೇರ್ ಮಾಡ್ಬೋದು ಮತ್ತೆ ಬಿಸಿಲಲ್ಲೂ ನಾವು ಕರ್ರಗೆ ಆಗದೆಲೆ ಟ್ಯಾನ್ ಆಗದೆಲೆ ನಾವು ಶರ್ಟ್ಗಳನ್ನ ಧರಿಸೋದ್ರಿಂದ ಯೂಸ್ ಆಗುತ್ತೆ ಮತ್ತೆ ಮಳೆಗಾಲದಲ್ಲೂ ಕೂಡ ಒದ್ದೆ ಆಗಲು ತಡೆಯುತ್ತೆ ಅದೇ ರೀತಿ ಇವು ಶರ್ಟ್ಗಳು ಕೂಡ ನಮಗೆ ಯಾವ ರೀತಿ ಟ್ರ್ ಎಲ್ಲ ಟ್ರೆಂಡಿಂಗಲ್ಲಿ ಇರುತ್ತೆ ಅಂದರೆ ಒಳ್ಳೊಳ್ಳೆ ಶರ್ಟ್ಗಳ್ನ ನಾವು ಕಡಿಮೆ ರೇಟಿಗೆ ನಮ್ಗೆ ಸಿಗುತ್ತೆ ಮತ್ತೆ ನಾವು ಇವಾಗ ಎಲ್ಲ ರಾಜ್ಯಕ್ಕೆ ಹೋದ್ರೂ ಮತ್ತೆ ಇಡೀ ನಾವು ಬೇರೆ ದೇಶಕ್ಕೆ ಹೋದ್ರೂ ನಾವು ಆರಾಮಾಗೆ ಶರ್ಟ್ನ ಖರೀದಿಸ್ಬಹುದು ಏಕೆಂದ್ರೆ ಎಲ್ಲ ಕಡೆಯೂ ಅದು ಸಿಗುತ್ತೆ ಮತ್ತೆ ಇವಾಗ ನೀವು ಯಾವುದೇ ಈ ಆನ್ಲೈನಲ್ಲಿ ಮೂಲಕವೂ ನೀವು ಶರ್ಟ್ಗಳನ್ನ ಖರೀದಿಸಬಹುದು ನಿಮ್ಗೆ ಇಷ್ಟ ಆದರೆ ನೀವು ಬಂಧ ಅದನ್ನು ತಗೊಳ್ಬೋದು ಇಲ್ಲ ಅಂದರೆ ನಿಮ್ಗೆ ಇಷ್ಟ ಆಗಿಲ್ಲಾಂದರೆ ಅದನ್ನ ವಾಪಾಸ್ ಕಳಿಸ್ಬೋದು ಈ ರೀತಿ ಎಲ್ಲ ತುಂಬ ಅಡ್ವಾಂಟೇಜ್ ಇದೆ ಮತ್ತೆ ನಾವು ಇವಾಗ ಮ್ ಅದನ್ನು ಮದುವೆಗೂ ನಾವು ಧರಿಸ್ಕೊಳ್ಬೋದು ಇಲ್ಲಂದ್ರೆ ಕಾಲೇಜ್ಗೂ ಧರಿಸ್ಬೋದು ಇಲ್ಲ ಆಫೀಸ್ ವರ್ಕ್ಸ್ಗೂ ನಾವು ಆಫೀಸ್ ವರ್ಕಿಗೂ ಕೂಡ ನಾವು ಈ ಶರ್ಟನ್ನು ಧರಿಸ್ಬೋದು ಮತ್ತೆ ನಾವು ಅದನ್ನು ಮ ನಾರ್ಮಲ್ ಆಗಿ ವೇರ್ ಮಾಡಿದ್ರೆ ಅದು ಫುಲ್ ಸ್ಲೀವ್ ಆಗಿರುತ್ತೆ ಇಲ್ಲ ನಮ್ಗೆ ಅದನ್ನು ಫೋಲ್ಡ್ ಮಾಡಿದ್ರೆ ಅದು ಹಾಫ್ ಸ್ಲೀವ್ ಆಗಿರುತ್ತೆ ಈ ರೀತಿ ತುಂಬ ಅಡ್ವಾಂಟೇಜ್ ಇದೆ ಮತ್ತೆ ಈ ಶರ್ಟ್ಗಳನ್ನ ಎಲ್ಲರೂ ಧರಿಸೋದ್ರಿಂದ ನಮಗೆ ಈಜಿಯಾಗಿ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಮತ್ತೆ ಕಾಂಪಿಟೇಷನ್ ತುಂಬ ಜಾಸ್ತಿ ಇರೋದ್ರಿಂದ ನಮಗೆ ಪ್ರೈಜ್ ಕೂಡ ತುಂಬ ಕಡಿಮೆಯಾಗೆ ಸಿಗುತ್ತೆ ಮತ್ತೆ ತುಂಬ ಟ್ರೆಂಡಿಂಗ್ ಇದ್ರೂ ಕೂಡ ನಮಗೆ ಎಲ್ಲ ಕಡೆಯೂ ಶರ್ಟ್ಗಳು ಆರಾಮಾಗಿ ನಾವು ಕೊಂಡ್ಕೊಳ್ಬಹುದು